ಹಲೋ ಹಲೋ ಸಾಗರ್ ಕ್ಲಿನಿಕಾ ಏ ನಾನು ಯಸ್ಟರ್ಡ್ಡೇ ನಿಮ್ಮ ಹಾಸ್ಪಿಟಲಿಗೆ ಕ್ಲಿನಿಕಿಗೆ ಬಂದಿದ್ದೆ ಬಟ್ ನಿಮ್ಮ ನೀವು ಇರಲಿಲ್ಲ ಹಾಸ್ಪಿಟ್ಲಲ್ಲಿ ನೀವು ಬೆಳಗ್ಗೆ ಆಪ್ರೇಷನ್ಗೆ ಅಂತ ಹೊರಗಡೆ ಹೋಗಿದ್ರಿ ಬಟ್ ನೀವು ಕೋ ಅಲ್ಲಿ ಅದೇ ಹಾಸ್ಪಿಟಲಲ್ಲಿ ನನಗೆ ಮೆಡಿಶನ್ ಕೊಟ್ಟರು ಅದು ರಿಯಾಕ್ಷನ್ ಆಗಿದೆ ಏನು ಮಾಡೋದು ಈಗ ಹಾಂ ಹೌದು ಹಾಂ ಡೋಲೋ ಕೊಟ್ಟಿದ್ರೂ ಅದು ರಿಯಾಕ್ಷನ್ ಆಗಿದೆ ಅದು ಈಗ ಏನು ಮಾಡೋದು ಇಲ್ಲ ಊಟ ಆದ್ಮೇಲೆ ತಗೋಂಡಿದ್ದು ಆದ್ರೆ ರಿಯಾಕ್ಷನ್ ಆಗಿದೆ ಏನು ಮಾಡೋದು ಇಲ್ಲ ನಿಮ್ಮ ನೀವು ಕ್ಲಿನಿಕಲ್ಲಿ ಇರ್ತಿರಲ್ಲ ಬಂದು ಮೀಟ್ ಮಾಡ್ಬೇಕ್ ಹಾಂ ಈಗಲೇ ಬರೋಕಾಗುತ್ತೆ ಬೇಕಾದರೆ ಅದೇ ಏನು ಮಾಡೋದು ಈಗ ಬರೋದ ಇಲ್ಲ ನಾಳೆ ಬರೋದ ಹಾಂ ಹಾಂ ಹಾಂ ಓಕೆ ಹಾಗಾಗಿ ಹಾಂ ಹಾಗಾಗಿ ಕಾಲ್ ಮಾಡಿದ್ದು ಮೇಡಮ್ ಇಲ್ಲ ಅಂದಿದ್ರೆ ಕಾಲ್ ಮಾಡ್ತ ಇರಲಿಲ್ಲ ಹಾಂ ಹಾಗಾಗಿ ಹಾಂ ಹಾಂ ಸರಿ ಮಾಮ್ ಹಾಂ ಮೊನ್ನೆನು ಬಂದಿದ್ದೆ ಮೇಡಮ್ ನೆನ್ನೆನು ಬಂದಿದ್ದೆ ಮೇಡಮ್ ಇವತ್ತು ಬರ್ತೀನಿ ಮೇಡಮ್ ಬೇಕಾರೆ ಹಾಂ ಹಾಂ ಸರಿ ಮಾಮ್ ಹಾಸ್ಪಿಟಲಲ್ಲೇ ಇರ್ತೀರ ಮೇಡಮ್ ಹಾಂ ಸರಿ ಮೇಡಮ್ ಆಯಿತು ಹಾಂ ಸರಿ ಮೇಡಮ್ ಆಯ್ತು ಇವಾಗ ಬರ್ತಿನಿ ಹಾಂ ಸರಿ ಮೇಡಮ್ ಆಯ್ತು